ನಮ್ಮ ಕೊಪ್ಪಳದ ವಾರ್ಷಿಕ ಜಾತ್ರೆಯಂದು ಅಂದ್ರೆ ಶ್ರೀ ಗವಿ ಸಿದ್ಧೇಶ್ವರ ಮಹಾಸ್ವಾಮಿಗಳ ಜಾತ್ರೆ ನಾವು ಇದನ್ನ ಗವಿ ಸಿದ್ಧಪ್ಪನ ಜಾತ್ರೆ ಗವಿ ಸಿದ್ಧಪ್ಪನ ಜಾತ್ರೆ ಅಂತ ಕರಿತೀವಿ ಇದು ಉತ್ತರ ಕರ್ನಾಟಕದ ಅತೀ ದೊಡ್ಡ ಎರಡನೇ ಕುಂಭ ಮೇಳ ಅಂತನು ಪ್ರಸಿದ್ಧಿಯಾಗಿದೆ ಇದರಲ್ಲಿ ನನ್ನ ಬಾಲ್ಯದ ನೆನಪುಗಳಂದರ ನಾನು ಚಿಕ್ಕವ್ಳು ಇರ್ಬೇಕಾದರೆ ಚಿಕ್ಕವ್ಳಿಂದನು ನಾನು ಅಪ್ಪ ಅಮ್ಮನ ಜೊತೆ ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದ್ರ ಜೊತೆನೇ ಬರೋದು ಜಾತ್ರೆಗೆ ಏನೋ ಒಂದು ಖುಷಿ ಅವತ್ತಿನ ದಿನ ಹೊಸ ಬಟ್ಟೆ ಹಾಕೊಳ್ಳೋದು ಹೊಸ ಹೊಸ ಅವ್ವ ನನಗೆ ಹೊಸ ಬಟ್ಟೆ ಬೇಕು ಬಟ್ಟೆ ಬೇಕು ಅಂತ ಅಪ್ಪನ ಕೇಳೋದು ಅವ್ವನ ಕೇಳೋದು ಹೊಸ ಬಟ್ಟೆನೇ ಬೇಕು ಇಲ್ಲಾಂದರೆ ನಾನು ಜಾತ್ರಿಗೆ ಬರ್ಗಲ್ಲ ಯಾವ ಗೀತ್ರಿಗು ಬರ್ಗಲ್ಲಡಿ ಅಂತಂದ ಜಬ್ರ ಅವರನ್ನು ಅವರ ಮೇಲೆ ಒತ್ತಾಯ ಹಾಕದು ಕೊಡಸ್ರಿ ಕೊಡಸ್ರಿ ಅಂತಂದು ಅವರು ನಮಗೆ ಆಗ ಹೊಸ ಹೊಸ ಬಟ್ಟೆ ವರ್ಷಕ್ಕೆ ಒಮ್ಮೆ ಅಂದರೆ ಇದೇ ಜಾತ್ರೆಗೆ ವರ್ಸ ವರ್ಷ ವರ್ಷ ವರ್ಷನು ಇದೇ ಜಾತ್ರೆಗೆ ಹೊಸ ಬಟ್ಟೆ ಕೊಡಸ್ತಾರೆ ಅವಾಗೆಲ್ಲ ನಾವು ಚಿಕ್ಕವ್ರು ಇರ್ಬೇಕಾದರೆ ಹೀಗೆ ಕಾಡಸ್ತಿದ್ವಿ ಅವ್ರನ್ನ ನಮ್ಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕು ಅಂತಂದು ಹೊಸ ಬಟ್ಟೆ ಆಕೊಂಡು ಜಾತ್ರೆ ತೇರಿನ ದಿನ ಸಾಯಂಕಾಲ ಹೊಸ ಬಟ್ಟೆ ಹಾಕೊಳಲ್ಲ ಹಳೆ ಬಟ್ಟೆನೇ ಹಾಕೊಂಡು ಸಾಯಂಕಾಲ ಐದು ಐದುವರಿಗೆ ಬಂದು ಅವಾಗ ಆ ತೇರು ತೇರು ಎಳೆಯುತ್ತೆ ಅದಕ್ಕೆ ಉತ್ತುತ್ತಿ ಒಗದು ಸಾಯಂಕಾಲ ಆರು ಏಳು ಗಂಟೆಗೆ ಮನಿಗೆ ಹೋಗ್ತೀವಿ ಹೋಗ್ತೀವಿ ಆ ಮರುದಿನ ಬಂದು ಜಾತ್ರೆ ಮಾಡಿ ಮರುದಿನ ಬಂದು ಟ್ಯಾಕ್ಟ್ರಿನೋ ಆಟೋನೋ ಮಾಡಸ್ಕೊಂಡು ಎಲ್ಲರೂ ಮನೆಗಾ ಎಲ್ಲ ದಿನಿಸಿ ಮಾಡ್ತಿದ್ದರು ಇಲ್ಲ ಇಲ್ಲಿ ಮಹಾಸ್ವಾಮಿಗಳದ್ದು ಪ್ರಸಾದ ಇರ್ತೈತೆ ಅವಾಗೆಲ್ಲ ನಾವು ಚಿಕ್ಕವ್ರು ಇರ್ಬೇಕಾದರೆ ನಾವು ನಾಲ್ಕು ಜನ ಮಕ್ಕಳನ್ನ ನಮ್ಮ ತಾಯಿಗೆ ಆ ಎಲ್ಲೋ ಜಾತ್ರೆಲಿ ಕಳ್ಕೊಂಬಿಟ್ಟರೆ ಅಂತ ನಮ್ಮ ತಾಯಿಗೆ ಬಾಳ ಹೆದ್ರಿಕಿಯಿಂದ ಅವಾಗೆಲ್ಲ ಮಾ ಎರಡು ವರ್ಷ ಮಾಡ್ಕೊಂಬಂದಿದರ ನನಗೆ ನೆನಪು ಇ ನೆನಪು ಇರ್ಬ ಇರೋದು ಚಪಾತಿ ರೊಟ್ಟಿ ಕರ್ಚಿಕಾಯಿ ಹೋಳಗಿ ಅನ್ನ ಸಾಂಬರು ಈ ಥರ ಎಲ್ಲಾ ಬುತ್ತಿ ಸಹ ಮಾಡ್ಕೊಂಡು ಹೋಗ್ತಿದ್ವಿ ಬುತ್ತಿ ಮಾಡ್ಕೊಂಡು ಹೋಗಿದ್ವಿ ಬುತ್ತಿ ಮಡಿಕ್ಯಂಡು ಹೋಗ್ ಅಲ್ಲೆಲ್ಲರೂ ಸೇರಿ ಒಣನ್ಯಾರ ಅಂತ ಇರ್ತಾರಲ್ಲ ಊರಲ್ಲಿ ಒಣನ್ಯಾರ ಎಲ್ಲರೂ ಸೇರಿ ಊಟ ಮಾಡ್ತಿದ್ವಿ ಆ ಕೆಲವೊಬ್ಬರು ಅಲ್ಲಿ ಮಹಾ ಪ್ರಸಾದವನ್ನು ಸ್ವೀಕರಿಸೋಕ ಅಲ್ಲಿಗೆ ಹೋಗ್ತಿದ್ದರು ನಾವು ಟ್ಯಾಕ್ಟ್ರಿ ತೊಗೊಂಬಂದಿರ್ತಿದ್ವಲ್ಲ ಅದ್ರ ಕೆಳಗೆ ಕೂತ್ಕೊಂಡು ನೀರು ತುಂಬ್ಕಂಬಂದು ಊಟ ಮಾಡಿ ಜಾತ್ರೆಗೆ ಹೋಗಿ ಮಾ ಅಲ್ಲಿ ಶ್ರೀ ಗವಿ ಸಿದ್ಧಪ್ಪನ ಪಾದಗೆ ಶರಣಾಗಿ ಅವರ ಆಶೀರ್ವಾದ ತೊಗೊಂಡು ಎಲ್ಲ ಮಠ ಸುತ್ತಾಡ್ಕೊಂಡು ಜಾತ್ರೆಗೆ ಬರ್ತಿದ್ವಿ ಚ್ ಜಾತ್ರೆಗೆ ಅಂತನ ಒಂದು ಸಪ್ರೇಟ್ವಾದ ವಾರ್ಡ್ಗಳನ್ನು ಮಾಡಿ ಇಡ್ತಿದ್ದರು ಆ ವಾರ್ಡ್ನ್ಯಾಕ ಹೋಗಿ ಆ ಅಲ್ಲಿರೋ ಯವ್ವ ನನಗೆ ಅಲ್ಲಿ ಕಾಣ್ತಿದದ ಎಲ್ಲಾ ನಕ್ಲೆಸ್ ಆಗಿರ್ಬೋದು ಸರ ಆಗಿರ್ಬೋದು ಹೆಣ್ಮಕ್ಳದು ಸರ ಯವ್ವ ಸರ ಕೊಡಿಸು ಯವ್ವ ಸರ ಕೊಡ್ಸು ಅನ್ನೋದು ಬಳಿ ಕೊಡ್ಸು ಅನ್ನದು ಬಳೆ ಕೊಡ್ಸ್ಕಂಡು ಬರೋದು ಸರ ಕೊಡ್ಸ್ಕಂಡು ಬರೋದು ಹಾಗೆ ಅಲ್ಲಿರ್ತಕ್ಕಂಥ ಗೋಬಿ ಮಂಚೂರಿಗೆ ಗೋಬಿ ಮಂಚೂರಿ ಅಂದರೆ ಜಾತ್ರೆಗೆ ಹೋದ ಸರ್ತಿಗೆ ನಮ್ಗೆ ಗೋಬಿ ಮಂಚೂರಿ ತಿನ್ನುವ ಅಭ್ಯಾಸ ಗೋಬಿ ಮಂಜೂರಿ ಮೊದ್ಲು ತಿಂದು ಬರ್ತಿದ್ವಿ ಆಗ ಬಾಸ್ ಬಾಸ್ ಸುತ್ತದು ಸುತ್ತದು ಸುತ್ತದು ಮಾಡುವಾಗ ನಮ್ಮ ತಮ್ಮವ ಕಳ್ಕಂಡು ಬಿಟ್ನಿ ಕಳ್ಕಂಡು ಬಿಟ್ಟದ್ನ ಅವನ ನಾವು ಹುಡುಕುವ ಸಲುವಾಗಿ ಒಂದು ವರ್ಷ ಜಾತ್ರೆನೇ ಆಗಲಿಲ್ಲ ಅವ್ನ ಹುಡ್ಕಿ ಹುಡ್ಕಿ ಸಾಕಾಗೋತು ಈ ಬಸ್ನಿಂದ ಈ ಬಸ್ಸು ಈ ಬಸ್ನಿಂದ ಆ ಬಸ್ಗೆ ಅಡ್ಡಾಡೋದೆ ಅಡ್ಡಾಡೋದಾಗಿ ಹೋತ ಅವತ್ತ ಅವನ ಸುಮ್ಮನೆ ಅಳ್ತಾ ಇರಲಿಲ್ಲ ಅವ ಸುಮ್ಮನೆ ಕಾಯಿ ತೊಗೊಂಡಾನ ಕಾಯಿ ಬಿಡಿಸ್ಕ್ಯಂಡು ಒಂದು ಪೀಪಿ ಹಿಡ್ಕಂದು ಊದ್ಕ್ಯಂತ ಕುತ್ಕಂಬಿಟ್ಟಾನ ನಿಂತ್ಕಂಡನ ಒಂದು ಬಸ್ನಾಗ ಆಮೇಲೆ ಸಾಯಂಕಾಲ ಒಂದು ನಾಲ್ಕು ನಾಲ್ಕುವರೆಗೆ ಸಿಕ್ಕ ಅಯ್ಯೋ ಅಪ್ಪ ಅಂತಂದು ಅನ್ಕಂತಾ ಅವ್ನ ಕರ್ಕೊಂಬಂದ್ವಿ ಹಂಗ ವರ್ಷ ವರ್ಷ ಹಿಂಗೇ ಆಗ್ತಾ ಇತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಂತೂ ಜಾತ್ರೆ ಯಾವಾಗ ಐತಿ ಜಾತ್ರೆ ಯಾವಾಗ ಐತಿ ಅಂತ ಒಂದು ತಿಂಗ್ಳು ಮುಂಚೇನೆ ಫೋನ್ ಹಚ್ ಕೇಳ್ತಾರ ನಾವು ಬರ್ತೀವಿ ಜಾತ್ರೆಗೆ ಅಂತ ನಮ್ಮ ಅತ್ಯರು ಬೇರೆ ಬೇರೆ ಊರಲ್ಲಿಂದ ಬರ್ತನೇ ಇರ್ತಾರೆ ಜಾತ್ರೆಗಂತಾನೇ ಅದೊಂಥರ ಜಾತ್ರೆ ಸ್ಪೆಷಲ್ಲ ತೇರಿನ ದಿನ ಹೋಳ್ಗಿ ಮಾಡೋದು ಜಾತ್ರೆ ದಿನ ಜಾತ್ರೆ ಮಾಡೋದು ಆ ಜಾತ್ರೆಲಿರೋ ಸಾಮಾನೆಲ್ಲ ಖರೀದಿಸ್ತಿವ ಇಲ್ಲ ಅವುನ ಆಗ ಸುತ್ತದೆ ಸುತ್ತದು ಅದು ನೋಡ್ಬೇಕು ಅಷ್ಟೆ ನೋಡ್ಬೇಕು ಅನ್ನೋದು ಅಷ್ಟೇ ನಮ್ಮದು ನೋಡಂಬರ್ರೀ ನೋಡಂಬರ್ರೀ ಅಂತಂದಾಗ ಸುತ್ತದೆ ಸುತ್ತದು ಬಾಝ್ ಬಾಝ್ ಬಾಝ್ ಬಾಝ್ ಇಡೀ ಜಾತ್ರೇನ ಸುತ್ತದ ಸುತ್ತದಾಗ ಆಮೇಲೆ ಜೋಕಾಲಿ ನಮಿಸ್ ಚಿಕ್ಕವ್ರು ಇದ್ದಾಗೆಲ್ಲ ಜೋಕಾಲಿ ಹತ್ಬೇಕಂದ್ರೆ ಅಷ್ಟು ಭಯ ಆಗೋದು ನಮ್ಮ ಕಾಕ ಇಲ್ಲಿ ಬಾ ನಾನು ಅದಿನಿ ಬಾ ನಾನು ಅದಿನಿ ಬಾ ನೇತ್ರ ನಾನು ಅದಿನಿ ಬಾ ನೇತ್ರ ಅನ್ನವರು ಆದರ ನಂಗೆ ಭಯ ಆಗ್ಕೈತ್ತಿ ಕಾಕ ನಾನು ಬರಲ್ಲ ನಾನು ಬರಲ್ಲ ಅಂತಿದ್ನೆ ಒಂದು ಸಲಾ ಏನಾಕೈತಿ ಆಗದು ನೋಡನ ಬಾ ಇಲ್ಲಿ ಅಂತದ್ದು ದೊಡ್ಡ ಜೋಕಾಲಿಗೆ ಹತ್ತಿಸ್ಬಿಟ್ಟ ಅತ್ತಿ ಕೂತ್ಕಂಡೀನಿ ಯಪ್ಪಾ ಕಾಕ ನಾ ವಲ್ಲೆ ಇಳಿತ್ನೀ ಅಂತ ಚೀರಾಡಕತ್ಬಿಟ್ಟೀನಿ ಅಳಾದು ಚೀರಾದು ಮಾಡಕತ್ತೀನಿ ನಮ್ಮ ಕಾಕಿ ಚಿಕ್ಕಮ್ಮ ಅಯ್ಯೋ ಏನಾಗಲ್ಲ ಸುಮ್ಮನೆ ಕುತ್ಗೊ ಸುಮ್ಮನೆ ಕುತ್ಗೊ ಅಂತಂದು ಇಬ್ಬರು ನನ್ನ ಹಿಡ್ಕಂದಾರ ನಾನು ಅಳೋದಕ್ಕ ಚೀರದಕ್ಕ ಗಟ್ಟಿ ಹಿಡ್ಕಂಬಿಟ್ಟಿದ್ದೆ ಜೋಕಾಲಿ ಬಿಡ ವಲ್ಲೆ ಇವರು ನನ್ನ ಹಿಡ್ಕಂದಾರ ಅಷ್ಟು ಭಯ ಆಗಕತೈತ ಅದು ಹಿಂಗಾಗಿ ಮ್ಯಾಲೆ ಹೋದಾಗ ಏನಾಗ್ತಿರಲಿಲ್ಲ ಸ್ ಆಮೇಲೆ ಈ ಕಡೆ ಕೆಳಾಗ ಇಳಿಬೇಕಾದರೆ ಎದಿತದ ಎದೆ ಡವ ಡವ ಡವ ಡವ ಅಂತ ಹೊಡ್ಕಂತೈತೆ ನಾ ಅದಕ್ಕಂತ್ರೆ ನನ್ನ ಹತ್ರ ಜೋಕಾಲಿ ನೆನಪು ಇನ್ನ ಐತೆ ಅದು ಹೆದ್ರಿಕ್ಯಂದದ್ದ ಅದನ್ನ ನೆನ್ಸ್ಕ್ಯಂಬಿಟ್ಟರೆ ಈಗಲು ನಗುನೇ ಬರ್ತೈತಿ ಹಿಂಗ ಬಾಲ್ಯದ ನೆನಪ ಭಾಳ ಅದಾವು ಈಗ ಟೆಂತ್ ಮುಗಿಯೋವರೆಗೂ ನಮ್ಮ ಅಪ್ಪ ಅಮ್ಮನ ಜೋಡಿನ ಬಂದೆ ಟೆಂತ್ ಮುಗಿಯಿತು ಫಸ್ಟ್ ಪಿ ಯು ಸಿಗೆ ಬಂದಾಗೆಲ್ಲ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲಾರು ಸೇರಿ ಜಾತ್ರೆಗೆ ಹೋಕಿದ್ವಿ ಜಾ ಅವರು ಫ್ಯಾಮಿಲಿ ಕೂಡ ಒಂದು ದಿನ ಜಾತ್ರಿಗೆ ಹೋದ್ರ ಒಂದು ತಿಂಗ್ಳು ಅದ ಜಾತ್ರೆ ಅಮವಾಸಿ ದಿನ ಹೋಗ್ತಿದ್ವಿ ಎಲ್ಲರು ಫ್ರೆಂಡ ಆಗ ಸುತ್ತದ ಸುತ್ತದ ಬೆಟ್ಟ ಹತ್ತದು ಇಳಿಯೋದು ಹತ್ತದು ಇಳಿಯೋದು ಅದು ಅದು ಎಷ್ಟು ಸಲ ಹತ್ತಿವೋ ಇಳ್ದೀವೋ ನಮಗೆ ನೆನಪಿಲ್ಲ ಅದಾಗ ಹತ್ತಿದ್ದೆ ಹತ್ತಿದ್ ಆ ಅಶೋಕನ ಶಾಸನಕ್ಕ ನೋಡೋದು ಅಲ್ಲಿ ಹಂಗ ಸುಮ್ಮನೆ ಹತ್ತದ ಹತ್ತದ ಈಗೀಗ ಬದಲಾವಣೆ ಅದಾವು ಗವಿ ಸಿದ್ಧಪ್ಪನ ಮಠದಾಗ ಏನು ಏನು ಬದಲಾವಣೆ ಆಗ್ಯವು ಅನ್ನದು ಹತ್ತದೆ ಹತ್ತದು ಆ ಗುಡಿಗೆ ಹೋದ್ನಿ ಈ ಗುಡಿಗೆ ಹೋದ್ನಿ ಅಂತಂದು ಮೆಟ್ಟಿಲ ಬರೀ ಹತ್ತದೆ ಹತ್ತದು ಮಾಡದೇ ಮಾಡದು ಜಾತ್ರೆಯಾಗ ಸುತ್ತದೆ ಸುತ್ತದು ಗವಿ ಸಿದ್ಧಪ್ಪನ ಜಾತ್ರೆಯಾಗ ಇದು ಒಂದು ತಿಂಗ್ಳು ಇರ್ತೈತಿ ಬಾಲ್ಯದಲ್ಲಿ ಒಂದು ಆರು ವರ್ಷ

ಆದರೆ ಕರ್ಕಂಬರಕ್ಕೆ ಯಾರು ಇರ್ತಿದ್ದಿಲ್ಲ ಅವಾಗ ಈಗ ನಮ್ಮ ಕಾಕ ನಮ್ಮ ಕಾಕಿ ಎಲ್ಲರೂ ಬರ್ತಾರ ಎಲ್ಲರು ಹೋಗಿ ಜಾತ್ರೆಗೆ ಜಾ ಹೊಸ ಬಟ್ಟೆ ಹಾಕೊಂಡು ಎಲ್ಲರೂ ಸೇರಿ ಟ್ಯಾಕ್ಟ್ರೆ ಬರೋದೆ ಒಂದು ಮಜಾ ಪೀಪಿ ಊದಿದ್ದೇ ಊದಿದ್ದು ಅದು ಯಪ್ಪಾ ಯವ್ವಾ ಅಂತ ಹೋದ್ರಿದ್ದೇ ಹೋದ್ರಿದ್ದ ಪೀಪಿ ಆ ಥರ ಪೀಪಿ ಊದಿದ್ದ ಉಬ್ಸಬಡಿ ತಗಂಡು ಬಲೂನ್ ತಗಂಡು ಹಾರಾಡ್ಶ್ಕ್ಯಂತ ಇವ್ರು ಜಾತ್ರಿಗೆ ಹೋಯಿ ಬಂದರು ಅನ್ನೋದು ಅದು ಟ್ಯಾಕ್ಟ್ರ ಡಿಜೆ ಹಚ್ಚಿ ಸಣ್ಣ ಮಕ್ಕಳೆಲ್ಲ ಕುಣಿಯದೆ ಕುಣಿಯದು ಕುಣಿಯಕ್ಕೆ ಕಿರ್ಚ್ತಿದ್ವಿ ನಾವು ಆಗ ಹರಟೆ ಹೊಡ್ಕೊಂತ ಜಾತ್ರೆ ಮಾಡಿ ಮತ್ತು ಸಾಯಂಕಾಲ ಆರುವರೆ ಏನೋ ಅಥ್ವಾ ಎಂಟು ಎಂಟು ಗಂಟೆ ಆಗ್ಬೋದು ಮನೆಗೆ ಬರೋದ್ಲೆ ಅಷ್ಟೊತ್ತು ಆಗ್ತಿತ್ತ ಮತ್ತು ಮದ್ದು ಸಿಡಿಗುಂಡುಗಳೆಲ್ಲ ಹೂವಿನ ಆಕಾರ ನಕ್ಷತ್ರಾಕಾರ ಬೇರೆ ಬೇರೆ ರೀತಿಯ ಆಕಾರಗಳಲ್ಲಿ ಸಿಡಿ ಮದ್ದುಗಳನ್ನ ಹಾರಿಸ್ತಾರ ಆ ಮದ್ದು ನೋಡದು ಮದ್ದು ನೋಡದು ಅಂತಂದರೆ ರಾತ್ರಿ ಹನ್ನೆರಡು ಗಂಟಿಗ ಹಾರಸ್ತಾರ ನಾವು ಒಂದು ಗಂಟೆ ಅಥ್ವಾ ಎರಡು ಗಂಟೆ ಅದನ್ನ ನೋಡ್ಕ್ಯಂದು ಬರ್ತೀವಿ ಊರಕ್ಕ